ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಅಂತ ಬಂದರೆ ಪ್ರಗತಿ ಸ್ಕಾಲರ್ಶಿಪ್ಪು ಇದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಐವತ್ತು ಸಾವಿರ ತನಕ ಸ್ಕಾಲರ್ಶಿಪ್ ಕೊಡ್ತಾರೆ ಇದು ನಿಮ್ಮ ಯಾವ ಜಾತಿಗೆ ಸಂಬಂಧಪಟ್ಟಿರ್ತೀರಾ ನೀವು ಅಂತ ಪ್ರವರ್ಗ ಟು ಎ ಪ್ರವರ್ಗ ಟು ಬಿ ಲಿಂಗಾಯತ ಆಮೇಲೆ ಜನ್ರಲ್ ಮೆರಿಟು ಸೊ ಈ ಥರ ನಿಮಗೆ ಈ ವಿದ್ಯಾರ್ಥಿವೇತನವನ್ನು ಕೊಡ್ತಾ ಬರ್ತಾರೆ ಹೆಣ್ಣು ಮಕ್ಕಳಿಗೆ ಪ್ರತಿ ಪ ಸಪ್ರೇಟಾಗಿ ಅಂದರೆ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಕೊಡಬೇಕು ಅಂತಂದರೆ ಅದು ಪ್ರಗತಿ ಸ್ಕಾಲರ್ಶಿಪ್ ಆಗಿರುತ್ತೆ ಪ್ರಗತಿ ಸ್ಕಾಲರ್ಶಿಪ್ ಅಂತ ಬಂದಾಗ ನಿಮಗೆ ಐವತ್ತು ಸಾವಿರ ತನಕ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ಪು ಇದರಿಂದನೇ ನಾವು ಸ್ಕೂಲ್ ಫೀಸಾದರೂ ಶಾಲಾ ಫೀಸ್ ಕಟ್ಬೋದು ಬುಕ್ಕು ಪೆನ್ನು ಹಾಗೂ ಸಮವಸ್ತ್ರಗಳನ್ನಾಗ್ಬೋದು ನಮಿಗೆ ಏನು ಓದಕ್ಕೆ ಏನೇನು ಸಲಕರಣೆ ಬೇಕೋ ಎಲ್ಲದನ್ನು ನಾವು ಈ ಸ್ಕಾಲರ್ಶಿಪ್ಪನ್ನು ಯೂಸ್ ಮಾಡಿಕೊಂಡು ತಗೊಬೋದು